ಹಲೋ ಯಾರು ರೀ

ಹೌದ್ ರೀ ನಿನ್ನೆ ಮತ್ತು ಇವತ್ತು ರಜೆ ಇತ್ತು ರೀ ನಾಳೆ ಬರತ್ತೆ ರೀ ನಾಳೆ ಯಾವ ಓಣಿ ರೀ ನಿಮ್ಮದು ಹಾಂ ರೀ ಬರತ್ತೆ ಅಂದರೆ ಫಸ್ಟೂ ಸ್ಟಾಪಾ ಸೆಕೆಂಡ್ ಸ್ಟಾಪಾ ರೀ ಏಯ್ಟ್ತ್ ಕ್ರಾಸಾ ಹಾಂ ರೀ ಹಾಂ ರೀ ಸಿಲಿಂಡ್ರು ಸಾವ್ರ್ ರೂಪಾಯಿ ಆಗಾವ ರೀ ಹ್ಞೂ ರೀ ನಮ್ಮ ಜೋಬಿಗ್ ಹಾಕೋಂಡ್ರ ಮತ್ತು ನಿಮಗೆಲ್ಲ ಗೊತ್ತಾಗ್ತಯ್ತ್ ಅಲ್ಲಾ ರೀ ಅದು ಹೆಂಗೆ ಹಾಕೋಳಕ್ಕೆ ಬರತ್ತೆ ಸಾವಿರ ರೂಪಾಯಿ ಐತಿ ರೀ ಈಗ ಕಮ್ಮಿ ಹೆಂಗೆ ಮಾಡಕ್ಕೆ ಬರ್ತೈತಿ ರೀ ಕಮ್ಮಿ ಹಂಗೆಲ್ಲ ಮಾಡಕ್ಕೆ ಬರಂಗಿಲ್ಲ ರೀ ನೀವು ಕೊಟ್ಟಿದ ರೊಕ್ಕನೆ ನಮ್ಗೆ ಉಳ್ದಿರಂಗಿಲ್ಲ ನಾವು ಅದ್ರೊಳಗಂತು ಲಾಭ ತಕೋಳಕಂತು ಆಗಂಗಿಲ್ರಿ ನಾಳೆ ಹತ್ತು ಗಂಟೆ ಒಳಗೆ ಇರ್ತೀವಿ ರೀ ಅಲ್ಲಿ

ನೋಡ್ತೀವಿ ರೀ ಅಂದ್ರ ಆಜು ಬಾಜು ಮನಿಗೆ ನೋಡ್ರಿ ಬರ್ತಿನ

ಆಧಾರ್ ಕೋಡಿ ಒಂದು ಇದ್ದರೆ ಸಾಕು ರೀ ಆಯ್ತು ರೀ ಏನು ಇಲ್ಲ ರೀ ಅದೊಂದು ಪ್ರೂಫ್ ಇದ್ದರೆ ಸಾಕು ರೀ ಇಡ್ಲೇನಾ